ಹಲ್ಲೋ ನಮಸ್ಕಾರ ಮೇಡಮ್ ನಿಮ್ಮದು ಓಟ್ಲಲ್ಲಿ ಏನೇನು ಐಟಮ್ ಸಿಗತ್ತೆ ರೀ ಯಾಕಂತಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ ಒಂದು ಫಂಕ್ಷನ್ ಪಾರ್ಟಿ ಇದೆ ಆ ಪಾರ್ಟಿಗೆ ಅವರು ಊಟಕ್ಕೆ ಮತ್ತು ನಾಷ್ಟಕ್ಕೆ ವು ಆಡ್ರ್ ಬೇಕಾಗಿತ್ತು ಅದಕ್ಕೆ ನಿಮ್ಮ ನಿಮ್ಮ ಹೋಟ್ಲಲ್ಲಿ ಏನೇನು ಸಿಗುತ್ತೆ ಸಲ್ಪ ಹೇಳ್ತೀರಾ ಹಾಂ ಹಾಂ

ಹೌದು

ಒಂದು ಹತ್ತು ಹದಿನೈದು ಜನಕ್ಕೆ ಊಟ ಮತ್ತು ನಾಷ್ಟಾ ಟಿಫಿನ್ ಬೇಕಾಗಿತ್ತು ಮತ್ತು ಟೀ ಹಿಂಗ್ ಕಳ್ಸ್ಬೇಕಾಗಿತ್ತು ನಾವು ನೀವೇ ಕಳಿಸ್ತೀರಾ ಈ ಒಂದು ಅಡ್ರಸ್ ಕೊಡ್ತೀವಿ ಹಾಂ ಹ್ಞೂ ರೀ

ಹಾಂ ಹಾಂ ಇಲ್ಲಿ ಸಮುದಾಯ ಭವನ ಐತಲ್ಲ ರೀ ಆ ಸಮುದಾಯ ಭವ್ನಕ್ಕೆ ಅವು ನೀವು ಇಲ್ಲಿ ಆ ಅಡ್ರಸ್ಸಿಗೆ ಇದಕ್ಕೆ ಕಳಿಸ್ಬಿಡ್ರಿ ಯ ಇದಕ್ಕೆ ಒಂದು ನಿಮ್ಮ ಗಾಡಿಯಲ್ಲೇ ಹಾಕಿ ಕಳಿಸ್ಕೊಟ್ಬಿಡ್ರಿ ಯಾರನ್ನೋ ಒಬ್ರನ್ನು ಕಳಿಸ್ಕೊಡ್ರಿ ನಾವು ಈ ನಂಬರು ಫೋನ್ ಮಾಡಾ ಅಲ್ಲಿ ಬಂದು ಕಾಲ್ ಮಾಡಿರಿ ಆ ನಂತರ ನಾವು ಕಳಿಸ್ಕೊಡ್ತೇವೆ ಅಲ್ಲಿ ಅಲ್ಲಿ ಯಾರು ಬಂದವ್ರಿದ್ರೆ ತೊಗೊಂಡು ಹೋಗ್ತಾರೆ ನಮ್ಮೋವ್ರು ಏನು ಹ್ಞೂ ರೀ ಆದರೆ ನೀವು ನಿಮ್ಮ ಓಟ್ಲಲ್ಲಿ ಸೊಲ್ಪ ನಮ್ಮ ಫ್ರೆಂಡ್ಸ್ಗೆಲ್ಲ ಮತ್ತು ಯಾವ್ದೇ ರಿ ಇದು ತೊಂದರೆ ಆಗಲಾರ್ದಂಗ ಅವೆಲ್ಲ ಏನೇನು ಐಟಮ್ಸ್ ಬೇಕು ಈಝಿಯಾಗಿಯೂ ನಮ್ಗೆ ಇದಾಗಿರ್ಬೇಕು ಇಂಥದ್ದು ಇಲ್ಲ ಅಂತ ನಮ್ಗೆ ತೊಂದರೆ ಆಗಬಾರ್ದು ನಮಗೆ ಬೇಕಾಗಿರುವುದು ಇಡ್ಲಿ ಇಡ್ಲಿ ಸಾಂಬಾರು ಮತ್ತು ಇಲ್ಲಾಂದರೆ ಉಪ್ಪಿಟ್ಟು ಶೀರಾ ಇದ್ದರೆ ನೋಡಿರಿ ದೋಸೆ ಮಸಾಲೆ ದೋಸೆ ಸಿಗುತ್ತಾ ಹೌದೇನ್ ರೀ ಹಾಂ ಊಟ ಕೂಡ ಕಳಿಸ್ಕೊಡ್ರಿ ಈಗ ನಾವು ವೈ ಮೊದಲು ಬೆಳಗಿನ ನಮ್ಗೆ ಇದು ನಾಷ್ಟಾ ಬೇಕು ಆ ನಂತರ ಊಟ ಬೇಕು ಹಾಂ ಅದ್ನೈ ಹದಿನೈದು ಜನಕ್ಕೆ ಅವ್ರಿಗೆ ಹ್ಞೂ ರಿ ಅವರಿಗೆ ನೀವು ಕಳಿಸ್ಕೊಡ್ತೀರಾ ಹಾಂ ಹ್ಞೂ ರೀ ನಮ್ಮ ಫ್ರೆಂಡ್ಸ್ ಬರ್ತಾರೆ ಊರಿಂದ ಅದಕ್ಕೆ ಒಂದು ಸಣ್ಣ ಸ್ಮಾಲ್ ಫಂಕ್ಷನ್ ಅದಕ್ಕೆ ಕಳಿಸ್ಕೊಡ್ರಿ ಅದಕ್ಕೆ ಏನು ಸಲ್ಪ ಸಂಬಂಧ್ಪಟ್ಟದ್ದು ಏನಾದರೂ ಇದಿದ್ದರೆ ನೀವೇ ಒಂದು ಇದು ನೋಡಿ ಕಳಿಸ್ಕೊಡ್ರಿ ಹ್ಞೂ ಹ್ಞೂ ರೀ ಆಯ್ತು ರೀ ರೊಟ್ಟಿಯು ರೆಡಿ ಸಿಗುತ್ತಾ ಜೋಳ ರೊಟ್ಟಿ ಹಾಂ ರೊಟ್ಟಿ ಮತ್ತು ಇದು ಪಲ್ಯ ಇವು ರೊಟ್ಟಿ ಪಲ್ಯ ಮತ್ತು ಅನ್ನ ಸಾಂಬಾರು ಅಷ್ಟೇ ಕಳ್ಸಿದ್ರೆ ಸಾಕು ಏನಾದರೂ ಒಂದು ಸ್ವೀಟ್ ಇದ್ದರೆ ನೋಡಿ ಹ್ಞೂ ಓಕೆ ಆಯಿತು ಆಯ್ತು ಆಯ್ತು

ಹಾಂ ಹಾಂ ಹಾಂ ಆಯ್ತು ರೀ ಈ ಇದೈತಲ್ಲ ರಿ ಇಲ್ಲಿ ಈ ಕೊಪ್ಪಳದಲ್ಲಿ ಅಲ್ಲ ಹಾಂ ಅಶೋಕ್ ಸರ್ಕಲ್ ಹತ್ರ ಒಂದು ವು ಇದು ಇದೆ ನೋಡಿರಿ ಅಲ್ಲಿ ಸಮುದಾಯ ಭವನ ಐತಲ್ಲ ಹಾಂ ಆ ಸಮುದಾಯ ಭವನಕ್ಕೆ ಕಳಿಸ್ಕೊಡ್ರಿ ಅಲ್ಲೇ ಎಲ್ಲ ನಮ್ಮ ಫ್ರೆಂಡ್ಸ್ ಒಂದು ಅಲ್ಲೇ ರೂಮ್ಗಳು ಮಾಡ್ಕೊಂಡಿದ್ದಾರೆ ಅಲ್ಲಿ ಕಳಿಸಿಕೊಟ್ಬಿಡ್ರಿ ಓಕೆ ಹ್ಞೂ ರೀ ಈ ಯ ಅಲ್ಲಿ ಬಂದಮೇಲೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾ ಇದು ಗೋ ಯಾರೋ ಒಬ್ಬರು ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ಹಾಂ ಹಾಂ ಸರಿ ಸರಿ ರಿ ಸರಿ ಓಕೆ ತ್ಯಾಂಕ್ ಯು